ತಂತ್ರಜ್ಞಾನದ ಬಗ್ಗೆ ಹೇಳ್ಬೇಕಂದರೆ ಮೊದಲು ಒಂದು ಇಪ್ಪತ್ತು ವರ್ಷದ ಮೊದಲು ನಮಗೆ ಮೊಬೈಲ್ ಫೋನೂ ಅಂದರೆ ಏನಂತ ಗೊತ್ತಿರಲಿಲ್ಲ ಅವಾಗೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಎಲ್ಲಿಗಾದರು ಹೋಗ್ಬೇಕಿದ್ರೆ ಯಾರ ಹತ್ರ ಆದರೂ ದಾರಿ ಕೆ ಕೇ ದಾರಿಲಿ ಸಿಕ್ಕಿದವ್ರ ಹತ್ರ ದಾಳಿ ದಾರಿ ಕೇಳಿಕೊಂಡೆ ಹೋಗ್ಬೇಕು ಅಷ್ಟೆ ಅದು ಕೂಡ ಗೊತ್ತಿರುದಿಲ್ಲ ಕೆಲವರಿಗೆ ಮಾಹಿತಿ ಸರಿ ಸಿಗುದಿಲ್ಲ ಹೀಗೇ ತುಂಬ ಕಷ್ಟ ಆಗ್ತಿತ್ತು ಅದು ಈಗ ಈ ಸ್ಮಾರ್ಟ್ಫೋನ್ಗಳು ಬಂದ್ಮೇಲೆ ಎಲ್ಲ ಕೂಡ ಸುಲಭ ಆಗಿದೆ ಗೂಗಲ್ನಲ್ಲಿ ಮ್ಯಾಪ್ ಹಾಕಿದ್ರೆ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಅದುವೇ ದಾರಿ ತೋರಿಸ್ತದೆ ಯಾವ ಸ್ಥಳಕ್ಕೆ ಬೇಕಾದ್ರೆ ನಿಮಗೆ ನಮಗೆ ಎಷ್ಟು ಬೇಗ ಬೇಕಾದರು ಹೋಗ್ಬೋದು ತುಂಬ ಹುಡಕಲಿಕ್ಕೆ ಏನು ಸಿಗುದಿಲ್ಲ ಅದೇ ರೀತಿ ಫೋನ್ ಮಾಡಿ ಈಗಾ ಎಲ್ಲಿದ್ರಿ ಅಂತ ಕೇಳಿದ್ರೆ ಸರಿಯಾದ ಮಾಹಿತಿ ಸಿಗ್ತದೆ ತುಂಬ ಕಷ್ಟ ಏನಿಲ್ಲ ಮೊದ್ಲು ಹಾಗೆಲ್ಲ ಆಗ್ತಿರಲಿಲ್ಲ ಒಂದು ಫೋನ್ ಮಾಡ್ಬೇಕಾದರೆ ಒಂದೇ ಊರಿಗೆ ಒಂದು ಎರಡು ಫೋನ್ ಇರ್ತಿತ್ತು ಅದೇ ಫೋನಲ್ಲಿ ಎಲ್ಲಾರು ಮಾತಾಡುದು ಈಗ ಆಗಲ್ಲ ಈಗ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಎಲ್ಲಾರ ಹತ್ರ ಇದೆ ಸ್ಮಾರ್ಟ್ಫೋನ್ ಬಂದ್ಮೇಲೆ ಜೀವನಶೈಲಿ ಎಲ್ಲ ತುಂಬ ಬದಲಾಗಿದೆ ತುಂಬ ಮಾಹಿತಿಗಳು ಸಿಕ್ತದೆ ಹಾಗೆ ತುಂಬ ವಿಷಯಗಳು ಗೊತ್ತಾಗ್ತದೆ ನಮಗೆ ಗೊತ್ತಿಲ್ಲದ ವಿಷಯಗಳು ಎಲ್ಲ ಗೊತ್ತಾಗ್ತದೆ ಮೊಬೈಲ್ ಫೋನಲ್ಲಿ ತುಂಬ ಆ್ಯಪ್ಗಳಿವೆ ಫೇಸ್ಬುಕ್ಕು ವಾಟ್ಸ್ಅಪು ಮತ್ತು ತುಂಬ ಗೇಮ್ಸ್ಗಳು ಮನೋರಂಜನೆಗೆ ಬೇಕಾದ ತುಂಬ ವ್ಯವಸ್ಥೆ ಇದೆ ಸ್ಮಾರ್ಟ್ಫೋನ್ಗಳಲ್ಲಿ ಮನೇಲಿ ಟಿವಿ ಇಲ್ಲದಿದ್ದರೂ ಕೂಡ ಮೊಬೈಲ್ ಅಲ್ಲೆ ಕುತ್ಕೊಂಡು ಕ್ರೀಡೆ ಕ್ರಿಕೆಟ ಮೂವಿ ಎಲ್ಲ ನೋಡ್ಬೋದು ಕ್ರಿಕೆಟ್ ನೋಡಲಿಕ್ಕೆ ಟಿವಿ ಬೇಕಂತ್ಲೇ ಏನಿಲ್ಲ ಮೊಬೈಲ್ ಅಲ್ಲೆ ನೋಡ್ಬೋದು ನಮಗೆ ಹಾಗೆ ವಾಟ್ಸ್ಅಪ್ ಕೂಡ ಹಾಗೆ ಎಷ್ಟು ದೂರಕ್ಕೆ ಬೇಕಾದರೂ ಮೆಸೇಜ್ ಮಾಡಿ ಫೋಟೋ ಕಳಿಸ್ಬೋದು ಮೆಸೇಜ್ ಮಾಡಿ ಮಾಹಿತಿ ಸಿಕ್ತದೆ ನಮಗೆ ಮೊದಲೆಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಲೆಟ್ರ್ ಬರಿಬೇಕಿತ್ತು ಇವಾಗೆಲ್ಲ ವಾಟ್ಸ್ಅಪ್ ಅಲ್ಲೆ ಮುಗಿತದೆ ವಾಟ್ಸ್ಅಪ್ ಒಂದಿದ್ದರೆ ಎಲ್ಲ ಕೆಲಸಗಳು ಅದರಲ್ಲೇ ಆಗ್ತದೆ ಫೋಟೋ ಕಳಿಸ್ಬೇಕಾದರೆ ಏನಾದರು ಮಾಹಿತಿ ಕಳಿಸ್ಬೇಕಾದರೆ ಏನಾದರು ಮಾಹಿತಿ ಗೊತ್ತಾಗ್ಬೇಕಾದರೆ ವಾಟ್ಸ್ಅಪ್ ಮುಖೇನ ಎಲ್ಲ ಗೊತ್ತಾಗ್ತದೆ ಹಾಗೆ ಫೇಸ್ಬುಕ್ ಕೂಡ ಜಗತ್ತಿನ ಯಾವ ಮೂಲೆ ವಿಷಯ ಕೂಡ ಇದ್ರಲ್ಲಿ ಇರ್ತದಲ್ಲ ಎಲ್ಲ ಮಾಹಿತಿ ಸಿಕ್ತದೆ ಎಲ್ಲಿ ಏನಾದರು ವಿಷಯಗಳು ತುಂಬಾ ಇರ್ತದೆ ಪ್ರವಾಸೋದ್ಯಮ ವಿಷಯ ಕೂಡ ಹಾಗೆ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ನಮಗೆ ಇಲ್ಲಿ ಕೂತ್ಕೊಂಡಾಗ ನೀವು ನೋಡ್ಬೋದು ಎಷ್ಟು ದೂರದ ಪ್ರವಾಸೋದ್ಯಮ ತಾಣ ಕೂಡ ನಮಗೆ ಮೊಬೈಲ್ ಅಲ್ಲೆ ಕೂತ್ಕೊಂಡು ನೋಡ್ಬೋದು ಎಲ್ಲ ಸಿಕ್ತದೆ ಮೊಬೈಲ್ನಲ್ಲಿ ಈಗ ಸ್ಮಾರ್ಟ್ಫೋನ್ಗಳಲ್ಲಿ ಹಾಗೇ ಯೂಟ್ಯೂಬ್ ಯೂಟ್ಯೂಬ್ ಕೂಡ ಹಾಗೆ ತುಂಬ ಮನೋರಂಜನೆ ಇರ್ತದೆ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಯಾವ ವಿಷಯ ವಿಷಯ ಬೇಕಿದ್ದರೂ ಕೂಡ ಅದರಲ್ಲಿ ಬರ್ತದೆ ಯಾವ್ದಾದರೂ ಪ್ರವಾಸೋದ್ಯಮ ತಾನದ್ದು ಹಾಗೇ ಬೇರೆ ಊರಿನ ವಿಷಯ ಅಲ್ಲಿ ಏನು ತಿಂತಾರೆ ಅಲ್ಲಿನ ಜನ ಜೀವನ ಹೇಗೆ ಇರ್ತದೆ ಯಾವ ಯಾವ ಊರಿದು ವಿಷಯ ಬೇಕಾದರು ನಮಗೆ ತಿಳಿಬೋದು ಮೊಬೈಲ್ನಲ್ಲಿ ಹಾಗೇ ಸ್ಮಾರ್ಟ್ಫೋನ್ ಬಂದ್ಮೇಲೆ ಶಾಪಿಂಗ್ ಮಾಡ್ಲಿಕ್ಕೆ ಕೂಡ ತುಂಬ ಸುಲಭ ಆಗಿದೆ ಮೊಬೈಲ್ನಲ್ಲೇ ಕೂತ್ಕೊಂಡು ನಮಗೆ ಬೇಕಾದ ವಸ್ತುಗಳನ್ನು ಖರೀದಿಸ್ಬೋದು ಬಟ್ಟೆ ಚಪ್ಪಲಿ ಶೂ ವಾಚ್ ಹಾಗೆ ಎಂತ ಬೇಕಾದರು ಮೊಬೈಲ್ನಲ್ಲೇ ಆರ್ಡ್ರ್ ಮಾಡಿ ತಕೊಳ್ಬೋದು ನಮಗೆ ನಮ್ಮ ಮನೆಗೆ ತಂದು ಮುಟ್ಟಿಸ್ತಾರೆ ಹಾಗೇ ಬ್ಯಾಂಕಿಂಗ್ ಕೂಡ ಸ್ ತುಂಬ ಸುಧಾರಣೆ ಆಗಿದೆ ಮೊಬೈಲ್ನಲ್ಲಿ ಮೊದೆಲೆಲ್ಲ ಒಂದು ಅಂಗಡಿಗೆ ಹೋದರೆ ಹಣಾ ಕೊಟ್ಟೆ ವ್ಯವಹಾರ ಮಾಡಬೇಕು ಇವಾಗ ಹಾಗೇನಿಲ್ಲ ಅದಕ್ಕಾಗೇ ತುಂಬಾ ಆ್ಯಪ್ಗಳಿವೆ ಗೂಗಲ್ಪೇ ಫೋನ್ಪೇ ಇಂಥ ತುಂಬ ಆ್ಯಪ್ಗಳಿವೆ ಚಿಲ್ಲರೆ ಕೂಡ ತುಂಬಾ ಸಮಸ್ಯೆ ಏನು ಆಗುದಿಲ್ಲ ಎಷ್ಟು ಬಿಲ್ ಆಗಿದೆ ಅಷ್ಟೇ ಸ್ಕ್ಯಾನ್ ಮಾಡಿ ಕಟ್ಬೋದು ನಮಗೆ ಎ ಟಿ ಎಮ್ ಅಲ್ಲಿ ಕ್ಯೂ ನಿಲ್ಬೇಕು ಅಂತಿಲ್ಲ ಮತ್ತು ಸ್ಕ್ಯಾನ್ ಮಾಡಿದರೆ ಎಲ್ಲಿ ಬೇಕಾದರು ದುಡ್ಡು ಕಟ್ಬೋದು ಕರೆಂಟ್ ಬಿಲ್ ಕಟ್ಬೋದು ಫೋನ್ ಬಿಲ್ ಕಟ್ಬೋದು ಎಲ್ಲ ಬಿಲ್ಲು ಬಿಲ್ಲು ಕೂಡ ಫೋನಲ್ಲೇ ಕಟ್ಬೋದು ಈಗ ಮೊದಲೆಲ್ಲ ತುಂಬ ಕಷ್ಟ ಆಗ್ತಿತ್ತು ನಮಗೆ ಅಲ್ಲಿ ಎಲ್ಲ ಹೋಗಿ ಕ್ಯೂ ನಿಂತ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನವರ್ಗೆ ಕ್ಯೂ ನಿತ್ಕೊಂಡು ಕಟ್ಟಿ ಒಂದು ಅರ್ಧ ದಿನ ರಜೆ ಅದಕ್ಕೆ ಆಗ್ತಿತ್ತು ಇವಾಗ ಖಾಲಿ ನೀವು ಎಲ್ಲಿದ್ರಿ ಅಲ್ಲಿ ಕುತ್ಕೊಂಡು ಫೋನಿಂದ್ಲೇ ಎಲ್ಲ ಮಾಡ್ಬೋದು ಬಿಲ್ಲು ಆರ್ಡ್ರು ಮತ್ತು ಫುಡ್ಡು ಕೂಡ ಹಾಗೆ ಮನೇಲೆ ಕುತ್ಕೊಂಡು ಏನಾದರು ಫುಡ್ಡು ಬೇಕಿದ್ದರೆ ಝೋಮ್ಯಾಟೋ ಸ್ವಿಗ್ಗಿ ಅಂತ ಆ್ಯಪ್ಗಳಲ್ಲಿ ಆರ್ಡ್ರ್ ಮಾಡಿ ನಮ್ಮ ಮನೆಗೆ ತರಿಸ್ಬೋದು ಒಳ್ಳೊಳ್ಳೆಯ ಆಹಾರಗಳು ಸಿಗ್ತದೆ ಹಾಗೇ ತಂತ್ರಜ್ಞಾನ ಬೆಳಿತಾ ಹೋದ ಆಗೇ ನಮ್ಮ ಕೆಲಸಗಳು ಕೂಡ ತುಂಬ ಸುಲಭ ಆಗ್ತಾ ಹೋಗ್ತದೆ ಇನ್ನು ಕೂಡ ತಂತ್ರಜ್ಞಾನ ಬೆಳಿಬೇಕು ಎಲ್ಲ ಕೆಲಸ ಕೂಡ ಆದಷ್ಟು ಬೇಗನೆ ಮನೇಲೆ ಕುತ್ಕೊಂಡು ಆಗುವಾಗೆ ಆದರೆ ಇನ್ನು ಕೂಡ ಒಳ್ಳೆಯದು ತಂತ್ರಜ್ಞಾನದಿಂದ ಎಷ್ಟು ಉಪಕಾರ ಇದೆಯೋ ಅಷ್ಟೇ ಉಪದ್ರ ಕೂಡ ಇದೆ ಆರೋಗ್ಯಕ್ಕೆ ಆನಿಕರ ಕೂಡ ಅಂತ ಹೇಳ್ತಾರೆ ಜಾಸ್ತಿ ಮೊಬೈಲ್ ಮೊಬೈಲ್ ಎಲ್ಲ ಯೂಸ್ ಮಾಡಿದರೆ ಆರೋಗ್ಯಕ್ಕೆ ಹಾನಿಕರ ಹಾಗೇ ಮಕ್ಕಳು ಮಕ್ಕಳು ಕೂಡ ಈಗ ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇರ್ತಾರೆ ಅದು ಅವರ ಬೆಳವಣ್ಗೆಗೆ ತುಂಬಾ ಕಷ್ಟ ಅನ್ಸ್ತದೆ ಮಕ್ಕಳು ಕೂಡ ಹಾಗೆ ಮೊಬೈಲ್ ಇಲ್ಲದೆ ಯಾವ ಕೆಲಸ ಕೂಡ ಆಗುದಿಲ್ಲ ಮಕ್ಕಳಲ್ಲಿ ಕೂಡ ಮೊದಲೆಲ್ಲ ಮಕ್ಳನ್ನು ಸಮಾಧಾನ ಮಾಡೋದು ಕೂಡ ತುಂಬ ಕಷ್ಟದ ಕೆಲಸ ಇವಾಗ ಫೋನ್ ಬಂದ್ಮೇಲೆ ಫೋನ್ ಕೊಟ್ಟರೆ ಸಾಕು ಮಕ್ಳು ಸಮಾಧಾನ ಆಗ್ತಾರೆ ಅವರಷ್ಟಕ್ಕೆ ಅವ್ರು ಆಡಿಕೊಂಡು ಅದನ್ನ ನೋಡಿಕೊಂಡು ಆಟ ಆಡಿಕೊಂಡು ಇರ್ತಾರೆ ಹಾಗೆ ತುಂಬ ಉಪಕಾರ ಕೂಡ ಇದೆ ಮೊಬೈಲ್ ಬಂದ್ಮೇಲೆ ಎಲ್ಲದ್ರ ಎಲ್ಲ ವಿಷಯದಲ್ಲು ಕೂಡ ಮೊಬೈಲ ಈ ಸ್ಮಾರ್ಟ್ಫೋನ್ ತಂತ್ರಜ್ಞಾನ ಬಂದ್ಮೇಲೆ ಎಲ್ಲ ಕೆಲಸ ಕೂಡ ತುಂಬಾ ಸುಲಭವಾಗಿಯೇ ನಡಿತಾ ಇದೆ ಮೊದಲು ನಾವು ತುಂಬ ಕಷ್ಟ ಪಡ್ತಿದ್ದೆವು ಈಗ ಎಲ್ಲ ಮೊಬೈಲ್ನಲ್ಲಿ ಆಗ್ತಾ ಇದೆ ಹಾಗೆ